ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಬಂದು ದುಬೈ ಅದು ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ ಬೆಸ್ಟೆಸ್ಟ ಟ್ರಿಪ್ಪ ಆಗಬೇಕು ಅಂತ ಇದೆ ಆ್ಯಂಡ್ ಇಟ್ಸ್ ಮೈ ಡ್ರೀಮ್ ಪ್ಲೇಸ್ ಟು ಅಲ್ಲಿ ಹೋಗೊ ವಿಸಿಟ್ ಮಾಡೋದಕ್ಕೆ ಸೊ ದುಬೈ ಏನಕ್ಕೆ ಇಷ್ಟ ಅಂದರೆ ಇಟ್ಸ್ ಒನ್ ಆಫ್ ಅದು ಎಲ್ಲಾದಕ್ಕಿನ್ನ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ ಎವರ್ ಅದರಲ್ಲಿರೊ ಟೆಕ್ನಾಲಜಿ ಅಲ್ಲಿರೋ ಪೀಪಲ್ ಅಲ್ಲಿರೋ ಬಿಲ್ಡಿಂಗ್ಸ್ ಆಗಲಿ ಅಲ್ಲಿರೋ ವಾತಾವರಣ ಎನ್ವಿರಾನ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ತುಂಬ ಲೈಕ್ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗಬೇಕು ಆ್ಯಂಡ್ ಅಲ್ಲಿರೋ ಮೇಜರ್ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಬೇಕು ಆ್ಯಂಡ್ ದುಬೈಯಲ್ಲಿ ಕೆಲಸ ಮಾಡೋದು ಅದು ಒಂದು ಲೈಕ್ ಒನ್ ಆಫ್ ದ ಡ್ರೀಮ್ ಇದು ಬಟ್ ಆ ಪ್ಲೇಸನ್ನ ವಿಸಿಟ್ ಮಾಡೋದು ತುಂಬ ತುಂಬ ಆಸೆ ಇದೆ ಹಾಗಾಗಿ